ಹಲೋ ಹಾಂ ಹೌದು ಅಲ್ಲಪ್ಪಾ ನೀನು ಏಕ್ದಮ್ ಫೋನ್ ಮಾಡ್ಬಿಟ್ಟು ಫುಟ್ಬಾಲ್ ಮುನಿಯಪ್ಪ ಕೋಚರ್ ಅಂದ್ಬಿಟ್ಟು ಸಡನ್ ನಿನ್ನ ಹೆಸರು ಹೇಳ್ಬಿಟ್ಟು ಕಲ್ಸು ಅಂದ್ಬಿಟ್ರೆ ಅದೇನು ರಾಗಿಮುದ್ದೆನ ಇಲ್ಲ ಇಡ್ಲಿ ತಿನ್ನೊ ಥರನಾ ಇಲ್ಲ ಪಾನಿಪೂರಿ ತಿನ್ನೊ ಥರನಾ ಫುಟ್ಬಾಲ್ ಹೇಳ್ಕೊಂಡು ಬಿಡೋಕೆ ನಾನು ಹಾಂ ಅಲ್ಲ ನೀನು ಬಂದು ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕೆಳಿಸ್ಕೋ ಕಾಲ್ ಮಾಡಿ ಪ್ರತಿಯೊಬ್ಬರೂ ನಾನು ಫುಟ್ಬಾಲ್ ಕಲೀತ್ತೀನಿ ನಾನು ಫುಟ್ಬಾಲ್ ಕೋಚರ್ ಆಗಬೇಕು ಇನ್ನೊಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬಿಡಬೇಕು ಅಂದರೆ ಎಲ್ಲರಿಗೂ ಕಲಿಸೋಕೆ ಆಗಲ್ಲಪ್ಪ ಫುಟ್ಬಾಲ್ ಅಂದರೆ ಅದಕ್ಕೆ ಅದೆ ರೂಲ್ಸ್ ಇರುತ್ತೆ ಅದಕ್ಕೆ ಕೆಲವು ಕಂಡಿಷನ್ಸ್ ಇರುತ್ತೆ ಅದೆಲ್ಲ ಇದು ಮಾಡಿಕೊಂಡು ನೀನು ಇಲ್ಲಿ ಪ್ಯಾಕೇಜ್ ಇರುತ್ತೆ ಪ್ಯಾ ಫೀಸ್ ಪೇ ಮಾಡಬೇಕು ಸ್ವಲ್ಪ ನಾನು ಡೆಮೋ ಕೊಡಬೇಕು ನೀನು ಯಾವ ಥರ ಆಡ್ತೀಯ ಅಂದ್ಬಿಟ್ಟು ಇಲ್ಲಿ ನಮ್ದೊಂದು ಟೀಮ್ ಐತೆ ಟೀಮ್ ಜೊತೆ ನೀನು ಒಂದು ಡೆಮೋ ಕೊಟ್ಟರೆ ಹೇಗೆ ಆಡ್ತೀಯ ಅಂದರೆ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಕೋಚ್ ಕೊಡ್ಬೇಕ ಬೇಡ್ವಾ ಟ್ರೈನಿಂಗ್ ಅಂತ ನೀನೆ ಎಲ್ಲ ಡಿಸೈಡ್ ಮಾಡಿಬಿಟ್ರೆ ನಾನು ಚೆನ್ನಾಗಿ ಆಡ್ತೀನಿ ಅಂತ ನಾನು ಡಿಸೈಡ್ ಮಾಡಬೇಕಲ್ಲ ಕೋಚರ್ ನಾನಾ ನೀನಾ ಹಾಂ ನಾನೆ ತಾನೇ ಬಟ್ ನೀನೆ ಕೋಚರ್ ಥರ ಎಲ್ಲ ಮಾತನಾಡ್ತಾಯಿದ್ದೀಯ ನನ್ನ ಹತ್ತಿರ ಹಾಗಾದ್ರೆ ನಾನು ಕಸ್ಟಮರು ನೀನು ಕೋಚರು ಹಾಗಾದ್ರೆ ನೀನೆ ಬಂದು ನನಗೆ ಟ್ರೈನಿಂಗ್ ಕೊಟ್ಬಿಡು ನಾನೇ ಫೀಸ್ ಕಟ್ತೀನಿ ಕೊಡ್ತೀಯ ಟ್ರೈನಿಂಗು ನನಗೆ ಹ್ಞೂ ಅದಕ್ಕೆ ಫೋನ್ ಮಾಡಿ ಮಾತನಾಡ್ಬೇಕಾದ್ರೆ ಕೋಚ್ ಹತ್ತಿರ ಏಕೆಂದ್ರೆ ನಾವು ದೊಡ್ಡವರು ನೀನು ಹುಡುಗ ಸ್ವಲ್ಪ ಗೊತ್ತಾಗಬೇಕು ಹೆಂಗೆ ಮಾತಾಡಬೇಕು ಅಂತ ಈ ಥರ ನಮ್ಗೆ ಫುಟ್ಬಾಲ್ ಟ್ರೈನಿಂಗ್ ಬೇಕು ಕಲಿಬೇಕು ಅಂತ ಆಸಕ್ತಿ ಐತೆ ನನಗೆ ಈ ಥರ ಏನು ಮಾಡಬೇಕು ಅಂತ ಕೇಳಿದರೆ ಆವಾಗ ಸಜೆಷನ್ ಕೊಡ್ತೀವಿ ಒಂದೆ ಸರಿ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಒಳ್ಳೆ ಕೋಚರ್ ಆಗಬೇಕು ಅಂದ ತಕ್ಷಣ ಆಗ್ಬಿಡೋಕೆ ಆಗುತ್ತಾ ಆಗಲ್ಲ ನಿದ್ದೆ ಅನ್ನೋದು ಪ್ರಯತ್ನ ಪಡಬೇಕು ಸರಿನಾ ಶ್ರಮ ಹಾಕಬೇಕು ಇಲ್ಲಾಂದ್ರೆ ಯಾವ್ದೂ ಅಷ್ಟೆ ಕಲಿಯೋಕೆ ಆಗಲ್ಲ ಒಂದೇ ಸರಿ ಇವಾಗ ನೀನು ಆಲ್ರೆಡಿ ಕಲ್ತಿರೋನ ಥರ ಮಾತನಾಡ್ತಾಯಿದ್ದೀಯ ಈ ಥರ ಇದ್ದರೆ ನಾನು ಇವಾಗಿನ ಲೆಕ್ಕದಲ್ಲಿ ನಿನ್ನನ್ನ ರೆಜೆಚ್ಟ್ ಮಾಡ್ಬೇಕು ಸರಿ ಏನೋ ಹುಡುಗ ಸ್ವಲ್ಪ ಕ್ಯೂರಾಸಿಟಿಯಲ್ಲಿ ಇದ್ದೀಯ ಅಂತ ಒಂದು ಅವಕಾಶ ಕೊಡ್ತಾಯಿದ್ದೀನಿ ಸರಿನಾ ನೆಕ್ಸ್ಟ್ ಟೈಮು ಈ ಥರ ಯಾರ ಹತ್ತಿರನೂ ಮಾತಾಡೋಕೆ ಹೋಗಬೇಡ ಸರಿನೇನಪ್ಪ ಗಗನ್ ಓಕೆನಾ ನಾಳೆ ಆಫೀಸ್ ಹತ್ತಿರ ನಿಮ್ಮ ಅಪ್ಪನ್ನ ಕರ್ಕೊಂಡು ಬಾ ನಾನು ನಿಮ್ಮ ಅಪ್ಪನ ಹತ್ತಿರ ಮಾತನಾಡ್ತೀನಿ ಓಕೆನಾ ಹ್ಞೂ ಸರಿನಪ್ಪ